ಏನಂದರೆ ನನಗೆ ತಿಳಿದ ಹಾಗೆ ತುಮಕೂರು ಜಿಲ್ಲೆಯಲ್ಲಿ ಒಂದು ಆರ್ಥಿಕತೆಯ ಆರ್ಥಿಕತೆಯ ಬೆಳವಣಿಗೆಗಾಗಿ ನನಗೆ ಕಂಡ ಹಾಗೆ ಹೆಚ್ಚಿನ ಒಂದು ಉದ್ಯಮಗಳು ಆಗಲಿ ಕೈಗಾರಿಕೆಗಳಾಗಲಿ ಕಂಡು ಬಂದಿಲ್ಲ ಏಕೆಂದರೆ ತುಮಕೂರು ಜಿಲ್ಲೆಯು ಬೆಂಗಳೂರು ಒಂದು ಅತೀ ದೊಡ್ಡ ನಗರಕ್ಕೆ ಸಮೀಪವಾದ ಒಂದು ಒಂದು ಜಿಲ್ಲೆಯಾಗಿದೆ ಹಾಗಾಗಿ ತುಮಕೂರು ಜಿಲ್ಲೆಯಲ್ಲಿ ಹೆಚ್ಚಾಗಿ ಕೈಗಾರಿಕೆಗಳಾಗಲಿ ಅಥವಾ ದೊಡ್ಡ ದೊಡ್ಡ ಉದ್ಯಮಗಳಾಗಲಿ ಹೆಚ್ಚಾಗಿ ಕಂಡು ಬಂದಿಲ್ಲ ಎಲ್ಲೋ ನಾನು ನೋಡಿದರ ಮಟ್ಟಿಗೆ ಎಲ್ಲೋ ನೂರಕ್ಕೆ ಹತ್ತರ ಹತ್ತು ಒಂದು ನೂರಕ್ಕೆ ಹತ್ತು ಶೇಕಡದಷ್ಟು ಕೈಗಾರಿಕೆಗಳು ಮತ್ತು ಅಲ್ಲೊಂದು ಇಲ್ಲೊಂದು ಉದ್ಯಮಗಳು ಈ ರೀತಿಯ ನಾನೂ ಕಂಡಿದ್ದೇನೆ ಕಾಲಕ್ರಮೇಣ ಈ ಕೈಗಾರಿಕೆಗಳು ಹೆಚ್ಚಾಗಿ ಒಂದು ಬೆಳವಣಿಗೆ ಹೊಂದುತ್ತಿವೆ ಏಕೆಂದರೆ ಮಧ್ಯಮ ವರ್ಗದವರೂ ಕೂಡ ಈಗ ಒಂದು ಒಳ್ಳೆಯ ಜೀವನವನ್ನು ನಡೆಸಲು ಎಲ್ಲಾ ರೀತಿಯ ಒಂದು ಸಾಮಗ್ರಿಗಳನ್ನು ಖರೀದಿಸುತ್ತಾರೆ ಉದಾಹರ್ಣೆಗೆ ಏನೆಂದರೆ ಈ ಮಾಲ್ಗಳಲ್ಲಾಗಲಿ ಅಥವಾ ಒಂದು ದೊಡ್ಡ ದೊಡ್ಡ ಶಾಪಿಂಗ್ ಸೆಂಟ್ರ್ಗಳಲ್ಲಾಗಲಿ ಅಥವಾ ಒಂದೆರಡು ದೊಡ್ಡ ದೊಡ್ಡ ಒಂದು ಮೋ ಎಂದರೆ ಏನೆಂದರೆ ಖರೀದಿ ಕೇಂದ್ರಗಳಲ್ಲಿ ತಮಗೆ ಬೇಕಾಗಿರುವ ಸಾಮಗ್ರಿಗಳನ್ನು ಮಧ್ಯಮ ವರ್ಗದವರೂ ಕೂಡ ಖರೀದಿಸುವಷ್ಟೂ ಬಲವಾಗಿದ್ದಾರೆ ಈಗ ಹೆಚ್ಚಿನದಾಗಿ ಅತೀ ಹೆಚ್ಚು ಶ್ರೀಮಂತರು ಏಕೆ ಇಲ್ಲಿ ತೊಗೊಳೋದು ನಾವು ಬೆಂಗ್ಳೂರಿಗೆ ಹೋಗಿ ತೊಗೊತೀವಿ ಅಂತೇಳಿ ಅನ್ನುವಷ್ಟು ಜನರು ಕೂಡ ತುಮಕೂರ್ನಲ್ಲಿದ್ದಾರೆ ಹಾಗಾಗಿಯೇ ಕಾಲಕ್ರಮೇಣ ವ ನೋ ಅಂದರೆ ಎರಡು ತಕ್ಕಡಿಲ್ಲಿಟ್ಟು ನೋಡೋದಾದರೆ ಒಂದು ಕಡೆ ತುಮಕೂರು ಜಿಲ್ಲೆಯಲ್ಲಿ ಉದ್ಯಮಗಳಾಗಲಿ ಮತ್ತು ಕೈಗಾರಿಕೆಗಳಾಗಲಿ ಬೆಳವಣಿಗೆ ಹೊಂದುತ್ತಿದೆ ಮತ್ತು ಇನ್ನೊಂದು ಕಡೆ ನೋಡಿದರೆ ಸ್ವಲ್ಪ ಪ್ರಮಾಣದಲ್ಲಿ ಕು ಕುಂಟಿತವಾಗಿದೆ ಏಕೆಂದರೆ ಬೆಂಗಳೂರು ನಗರ ಒಂದಿಟ್ಟು ಹತ್ತಿರವಾಗಿರೋದರಿಂದ ಹೆಚ್ಚಾಗಿ ವಾಹನಗಳನ್ನು ಖರೀದಿಸಲಾಗಲಿ ಅಥವಾ ದೊಡ್ಡ ದೊಡ್ಡ ಸಾಮಗ್ರಿಗಳನ್ನು ಖರೀದಿ ಮಾಡಲಾಗಲಿ ಇಂತಹ ಒಂದು ದೊಡ್ಡ ದೊಡ್ಡ ಕೆಲಸಗಳಿಗಾಗಿ ಹೆಚ್ಚಾಗಿ ಜನರು ಬೆಂಗಳೂರನ್ನೇ ಆಯ್ಕೆ ಮಾಡುತ್ತಾರೆ ಏಕೆಂದರೆ ಬೆಂಗಳೂರಿನಲ್ಲಿ ಒಂದಿಟ್ಟು ಕಡಿಮೆ ಬೆಲೆಗೆ ಒಂದಿಟ್ಟು ಒಳ್ಳೆಯ ಒಂದು ಗುಣಮಟ್ಟದ ಸಾಮಗ್ರಿಗಳನ್ನು ತೆಗೆದುಕೊಂಡು ಬರ್ಬೋದು ಹಾಗೆಯೇ ಇಲ್ಲಿ ಎದುರಿಸುವ ಒಂದು ಸವಾಲುಗಳ್ ಏನಂದರೆ ತುಮಕೂರು ಜಿಲ್ಲೆಯಲ್ಲಿ ಒಂದು ಜಾಗದ ಸಂಭಾವ್ಯ ಅಂದರೇ ಹೆಚ್ಚಿನ ಒಂದು ದೊಡ್ಡದಾದ ಒಂದು ವಿಸ್ತೀರ್ಣದಲ್ಲಿ ದೊಡ್ಡದಿಲ್ಲ ಹಾಗೆಯೇ ಕೈಗಾರಿಕೆಗಳಿಗೆ ಮತ್ತು ಉದ್ಯಮಗಳಿಗೆ ಸ್ಥಾಪನೆ ಮಾಡಲು ಒಳ್ಳೆ ಜಾಗವಿಲ್ಲ ಏಕಂದರೆ ಜನ ಸಂಪರ್ಕ ಮತ್ತು ಸಾರಿಗೆ ವ್ಯವಸ್ಥೆ ಇರುವಂಥ ಸ್ಥಳಗಳಾದರೆ ಉದ್ಯಮಗಳನ್ನು ಮತ್ತು ಕೈಗಾರಿಕೆಗಳನ್ನು ಸ್ಥಾಪಿಸ್ಬೋದು ಹಾಗಾಗಿ ಒಂದಿಷ್ಟು ಇದೊಂದೊಂದು ಸಮಸ್ಯೆವಾಗಿದೆ ಇವುಗಳಿಗೆ ಅವಕಾಶಗಳಿರುವ ಅಂದರೆ ಸಣ್ಣ ಉದ್ಯಮಗಳು ಮತ್ತು ಕೈಗಾರಿಕೆಗಳಿಗೆ ಇರುವ ಅವಕಾಶಗಳು ಏನೆಂದರೆ ಅತಿ ಹೆಚ್ಚು ಬೆಳವಣಿಗೆ ಹೊಂದಬಹುದು ಏಕೆಂದರೆ ಒಳ್ಳೆಯ ಒಂದು ಗುಣಮಟ್ಟದ ಸಾಮಗ್ರಿಗಳನ್ನು ಇಡುವುದು ಜನರಿಗೆ ಅಥವಾ ಕಸ್ಟಮರ್ಸ್ಗೆ ಒಳ್ಳೆಯ ರೀತಿಯ ಒಂದು ಸೌಲಭ್ಯಗಳ ಮತ್ತು ಅವರಿಗೆ ಒಳ್ಳೆಯ ರೀತಿಯ ಒಂದು ವ್ಯವಹಾರಗಳನ್ನ ನಡೆಸುವುದರಿಂದ ನಾವು ಹೆಚ್ಚಿನ ಒಂದು ಏನಂದರೆ ಉದ್ಯಮಗಳು ಮತ್ತು ಕೈಗಾರಿಕೆಗಳನ್ನು ನಾವು ಹೆಚ್ಚಾಗಿ ಬೆಳಸ್ಬೋದು ಹಾಗೆಯೇ ತುಮಕೂರು ಜಿಲ್ಲೆಯಲ್ಲಿ ಒಂದು ಸಮಸ್ಯೆ ಏನಂದರೆ ನೀರಿನ ಕೊರತೆ ಏಕೆಂದರೆ ಎಲ್ಲವೂ ಎಲ್ಲ ಕಡೆ ನೀರಿನ ಕೊರತೆ ಈಗ ಒಂದು ಉದ್ಭವವಾಗಿದೆ ಅದರಲ್ಲೂ ಕೂಡ ತುಮಕೂರಿನಲ್ಲಿ ಹೆಚ್ಚಾಗಿ ನೀರಿನ ಕೊರತೆ ಕಂಡುಬರುತ್ತದೆ ಅದರಿಂದ ಈ ಕೈಗಾರಿಕೆಗಳಾಗಲಿ ಅಥವಾ ಈ ಉದ್ಯಮಗಳಾಗಲಿ ಬೆಳವಣಿಗೆ ಹೊಂದುತ್ತಿಲ್ಲ ಏಕೆಂದರೆ ಎಲ್ಲದಕ್ಕೂ ಹೆಚ್ಚಾಗಿ ಒಂದು ನೀರಿನ ಅವಶ್ಯಕತೆ ಇದ್ದೇ ಇರುತ್ತದೆ ನೀರಿನ ಒಂದು ಅವಶ್ಯಕತೆ ಇದ್ದರೆ ಎಲ್ಲವೂ ಒಂದು ಸುಸೂತ್ರವಾಗಿ ನಡೆಯುತ್ತದೆ ನೀರಿಲ್ಲಾಂದರೆ ಏನೂ ಮಾಡಕ್ಕಾಗೋದಲ್ಲ ಅನ್ನೋ ಒಂದು ಒಂದು ನನ್ನ ಅಭಿಪ್ರಾಯವಾಗಿದೆ ಹೀಗಾಗಿ ತುಮಕೂರು ನಗರದಲ್ಲಿ ನನಗೆ ತಿಳಿದ ಮಟ್ಟಿಗಾಗೆ ಉದ್ಯಮಗಳು ಮತ್ತು ಕೈಗಾರಿಕೆಗಳು ಹೆಚ್ಚಾಗಿ ಬೆಳವಣಿಗೆ ಹೊಂದುತ್ತಿಲ್ಲ ಈ ರೀತಿಯ ಒಂದು ನನ್ನ ಅಭಿಪ್ರಾಯವನ್ನ ತಿಳಿಸ್ಬೋದು